ಹಾಂ ಹೇಳಿ ರೀ

ಹೌದು ರೀ ಹಾಂ ಹೇಳಿ ರೀ ನೀವು

ಹೌದು ರೀ ಮೇಡಮ್ ಇಲ್ಲಿ ಮನೆಯಾಗೆಲ್ಲ ಸರ್ಯಾಗಿ ಇರ್ತಾನಲ್ಲ ರೀ ಇಲ್ಲ ಮೇಡಮ್ ನಮ್ಮ ಮನೇಲಿ ಹೋಗುವಾಗ ಎಲ್ಲ ಶಿಸ್ತು ತಯಾರಿಯಾಗಿ ಹೋಗಿರ್ತಾನೆ ಬಂದಿರ್ತಾನೆ ನೀಟ್ ಆಗ್ತಾನೆ ಬ ತಲೆ ಬಾಚ್ಕೊತಾನೆ ಹ್ಞೂ

ನನ್ನ ಮಾತು ಕೇಳೋದಿಲ್ಲ ಮೇಡಮ್ ಅವ್ರ ತಂದೆ ಮಾತು ಮಾತು ಕೇಳ್ತಾನೆ ನನ್ನ ಮಾತು ಕೇಳ್ದ್ರೆ ಗಾಳಿಗೆ ತೂರ್ಬಿಡ್ತಾನೆ ಮಾತು ತಾಯತ್ತಿರ ಸಲಿಗೆ ಭಾಳ ಇರತ್ತೆ ಅಂತೆ ನೀವೇ ಹೇಳಿ ಮೇಡಮ್ ಸ್ವಲ್ಪ ಅವ್ನಿಗೆ ಸರಿಯಾಗಿರು ಅಂತ ನಾನು ಅವ್ರ ತಂದೆಗೆ ಹೇಳಕೆ ಪ್ರಯತ್ನ ಮಾಡ್ತೇನೆ ಮೇಡಮ್ ಮೊದಲು ಚೆನ್ನಾಗಿಲ್ಲ ಮನೇಲೆಲ್ಲ ಚೆನ್ನಾಗೆ ಓದ್ತಾನಲ್ಲ ಮೇಡಮ್ ಅಯ್ಯೋ ಮೇಡಮ್ ನಾನು ಚಕ್ ಮಾಡಿದಾಗೆಲ್ಲ ಸರ್ಯಾಗಿ ಕಾಣಿಸ್ತಿರ್ತಾನೆ ಶಾಲೇಲಿ ಬರೋವಾಗ ಈ ಥರ ನಾನು ಮೊದಲನೆ ಸಲ ಕೇಳ್ತಾ ಇದ್ದೀನೀ ನೀವೇ ಏನಾದರು ಹೇಳಿ ಮೇಡಮ್ ಅವ್ನು ನನ್ನ ಮಾತಂತು ಕೆಳೋಂಗೆ ಇಲ್ಲ ಭಾಳ ಜಿದ್ದು ಜಿದ್ದು ಮಾಡ್ತಾನೆ ಹೌದು ಮೇಡಮ್ ಅದ್ರದ್ದು ಖರೆ ಕರೆಕ್ಟ್ ಅದೆ ನಾನು ಅವ್ರ ತಂದಿಗೆ ಹೇಳೋ ಪ್ರಯತ್ನ ಪಡ್ತೇನೆ ನನ್ನ ಮಾತಂತು ಕೇಳೋದಿಲ್ಲ ಅವ ಹೌದ್ ರೀ ಮೇಡಮ್ ಆಯಿತು ಮೇಡಮ್ ನಾನು ಬರ್ತೆ ಒಂದು ಸಲ ಮಾತ್ರ ಹೇಳಿದ್ದೆ ಮೇಡಮ್ ಮತ್ತೆ ಅದು ಆದಮೇಲಂತು ನನಗೇನು ಹೇಳೆ ಇಲ್ಲ ಆಗ್ತೀನಿ ಮೇಡಮ್ ನಾನು ನಾನು ಜಾಬ್ ಮಾಡ್ತಾ ಇದೀನಲ್ವಾ ಆಗ್ತಾಯಿಲ್ಲ ನನಗೆ ಮಾತಿಂದ ಹಾಂ ಮೇಡಮ್ ಇನ್ಫಾಮ್ ಮಾಡಿ ನನ್ಗೆ ಬರೋ ಪ್ರಯತ್ನ ಮಾಡ್ತೇನೆ